ಇತ್ತೀಚೆಗೆ ಆನ್ಲೈನ್ ಶಾಪಿಂಗ್ ಎನ್ನುವುದು ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯವೋ ಅದೇ ರೀತಿಯ ಆನ್ಲೈನ್ ಶಾಪಿಂಗ್ಗಳು ಕೂಡ ಅಷ್ಟೇ ಮುಖ್ಯ ಆಗಿದೆ ಹಿಂದೆಲ್ಲ ಜನ ಸಂತೆಗೆ ಮಾರುಕಟ್ಟೆಗೆ ಹೋಗೋದೇ ಒಂದು ಕಾರ್ಯ ಆಗಿತ್ತು ಒಂದು ಚಾಳಿಯಾಗಿತ್ತು ಎಲ್ಲ ಥರದ್ದು ಉತ್ಸಾಹ ಸಂಕಟ ಎರಡೂ ಇತ್ತು ಒಂದು ಶಾಪಿಂಗ್ ಅಂತ ಹೋಗೋದರಲ್ಲಿ ಮತ್ತೆ ಜನ ಅದಕ್ಕೋಸ್ಕರ ದುಡಿದು ಅದಕ್ಕೋಸ್ಕರ ಎತ್ತಿಟ್ಟು ಕೆಲವು ಸರತಿ ಅದಕ್ಕೋಸ್ಕರ ಅಂತ ತಮ್ಮ ಜೀವನದಾಗೆ ಗಳಿಕೆಯ ಭಾಗವನ್ನು ಶಾಪಿಂಗ್ಗಾಗೇ ಮೀಸಲಿಟ್ಟು ಒಂದಷ್ಟು ಸಹ ಹಣ ಸೇರಿಸಿ ಅದನ್ನು ಶಾಪಿಂಗ್ ಎಂದು ತಗೊಂಡು ಹೋಗೋದು ಒಂದು ಪ್ರವೃತ್ತಿ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಹಣ ಸಂಗ್ರಹಿಸಿಟ್ಟುಕೊಂಡು ಬೇಕಾದಾಗ ಸಹ ತಗೊಳ್ಳುವ ಇದಿಲ್ಲ ಈಗ ನಮಗೆ ಬೇಕಾದದ್ದು ಬೇಕಾದಾಗ ನಮ್ಗೆ ಎಷ್ಟು ಹಣ ಇದೆಯೋ ಅದರಲ್ಲೇ ಸೌಲಭ್ಯ ಸಿಗುವಂತದ್ದಿದೆ ಅದೇ ರೀತಿ ನಮಗೆ ಡಿಸ್ಕೌಂಟ್ ಅನ್ನೋ ರೂಪದಲ್ಲಿ ಅದು ನಾವು ಜೇಬಿಗೆ ಕನ್ನ ಹಾಕ್ತಿದೆಯೋ ಇಲ್ಲ ನಮಗೆ ಒಳ್ಳೆಯದೇ ಮಾಡ್ತಿದೆಯೋ ಕೂಡ ತಿಳಿಯೋದಿಲ್ಲ ಆದರೆ ಸಡನ್ನಾಗಿ ಈ ಬೇಕಾಗಿದ್ದು ಬೇಕಾದ ವಸ್ತು ಇತ್ತೀಚೆಗೆ ನಮಗೆ ಈಗ ತಾನೆ ಸಡನ್ನಾಗಿ ತಲೆಗೆ ಬಂದು ಹೊಳೆಯೋದು ಈಗಲೇ ತಗೋಬೋದು ಕೆಲವೊಂದು ಸರಿ ನನಗೆ ಟ್ರಿಮ್ಮರ್ ಬೇಕಾಗುತ್ತೆ ನಾನು ಅದಕ್ಕಾಗಿ ಹೊರ್ಗಡೆ ಹೋಗ್ ಮಾಡಿಸ್ತಾ ಇದ್ದಿದ್ದು ಮೊದಲೆಲ್ಲ ಇತ್ತು ಸ್ಟ್ರಿಮ್ ಮಾಡಿಸೋದು ಇದೆಲ್ಲ ಇದ್ದಿದ್ದು ಅದೇ ನನಗೆ ಟ್ರಿಮ್ಮರ್ ಬೇಕು ನಾನು ಹೊರ್ಗಡೆ ಓಡಾಡ್ತೀನಿ ಟ್ರಾವೆಲ್ ಮಾಡ್ತೀನಿ ನಾನು ಕೆಲವು ಜನಕ್ಕೆ ನಾಲ್ಕು ಜನದ ಮೀಟಿಂಗಿರುತ್ತೆ ಹೀಗಿರೋ ಸಂಬ ಸಂದರ್ಭದಲ್ಲಿ ನಾನು ಇವತ್ತು ಆರ್ಡ್ರ್ ಮಾಡ್ದ್ರೆ ನಾಳೆ ಬಂದುಬಿಡತ್ತೆ ಸೊ ನಾನು ತಗೊಂಡು ಅದನ್ನು ಬಳಸ್ಬೋದು ಕೆಲವು ಸರ್ತಿ ಚಾರ್ಜರ್ ತಗೊಳ್ಳೋದಾಗಿರ್ಬೋದು ಕೆಲವು ಸರ್ತಿ ಬೇಕಾದದ್ದು ಮೊಬೈಲ್ ಟೆಂಪರ್ ಗ್ಲಾಸ್ ಇರ್ಬೋದು ಮಕ್ಳಗೆ ಬೇಕಾದದ್ದು ಉಡುಪುಗಳಿರ್ಬೋದು ಅದಕ್ಕಾಗೇ ನಾವು ದಿನಗಳನ್ನು ವ್ಯಯಿಸುವಂಥ ಪರಿಸ್ಥಿತಿ ಈಗ ನಮ್ಮ ನಮ್ಮಲ್ಲಿಲ್ಲ ಈ ಕೆಲವೇ ನಿಮಿಷಗಳ್ನ ನಾವೂ ವ್ಯಯಿಸಿ ನಮಗೆ ಬೇಕಾದ ವಸ್ತುಗಳನ್ನ ನಾವು ಬುಕ್ ಮಾಡಿದರೆ ಅದು ನಮ್ಮನೆಗೆ ತಲುಪಿ ಸೌಲಭ್ಯ ಉಂಟಾಗಿದೆ ಅದೇ ರೀತಿ ಕೆಟ್ಟದ್ದು ಸಂಗತಿಗಳು ಅದರಲ್ಲಿರೋವಂತದವು ಮುಖ್ಯವಾಗಿ ಕಾಣಿಸೋದೇನಂದ್ರೆ ನಾವು ಕೆಲವು ಫೇಕ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಇರ್ತದೆ ನಾವು ದುಡ್ಡು ಕೊಡುತ್ತೇವೆ ಒಂದು ಸಾವಿರ ರೂಪಾಯ್ದು ವ್ಯಯ ಬೆಲೆ ಇರುವಂತಹ ಒಂದು ವಸ್ತುವನ್ನು ನಾವು ಸೆಲೆಕ್ಟ್ ಮಾಡಿ ಅದಕ್ಕೆ ಮುಂಗಡ ಪಾವತಿಸುವಂಥದ್ದು ಇರ್ತವೆ ಇಲ್ಲ ಬಂದಮೇಲೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರ್ತದೆ ಆದರೆ ತೆಗೆದು ನೋಡಿದಾಗ ಅಲ್ಲಿ ಬಂದಿರೋ ಚಿತ್ರಗಳಿಗು ನಮಗೆ ಬಂದಿರೋ ಆರ್ಡರ್ಗು ಸಂಬಂಧವೇ ಇರೋದಿಲ್ಲ ಈ ರೀತಿ ಆದಾಗ ಒಳ್ಳೊಳ್ಳೆಯ ಪ್ಲ್ಯಾಟ್ಫಾರ್ಮ್ಸ್ ಏನಾಗುತ್ತೆ ಕೆಲವು ಫ್ಲಿಪ್ಕಾರ್ಟ್ ನನಗೆ ರೀಸೆಂಟಾಗಿ ಆಗಿದ್ದು ಅವ್ರಿಗೆ ನಾವು ವಾಪಾಸ್ಸು ಕಳ್ಸಿದ ತಕ್ಷಣ ಇಮಿಡಿಯೆಟ್ಟಾಗಿ ನಮಗೆ ರೀಫಂಡ್ ಆಗುತ್ತೆ ಆದರೆ ಕೆಲವು ಮುಖ ಕೂಡ ಇಲ್ಲದ ಕೆಲವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಇರ್ತದೆ ಶಾಪಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಅವು ಆ ಅದ್ರ ಮೂಲಕ ನಾವು ಶಾಪ್ ಮಾಡ್ದಾಗ ಏನಾಗುತ್ತೆ ನಮಗೆ ಕೊಟ್ಟ ವಸ್ತುಗೂ ಅವ್ರು ಕಳ್ಸಿರೋ ವಸ್ತುಗೂ ತುಂಬ ಏರುಪೇರು ಇರೋದರಿಂದ ನಮಗೆ ದುಡ್ಡು ಕೂಡ ವಾಪಾಸ್ಸು ಬರೋ ಅನ್ನೊ ಗ್ಯಾರೆಂಟಿ ಇರೋದಿಲ್ಲ ಇದನ್ನು ಕೆಲವು ಸಲ ಡಿಲವರಿ ಬಾಯ್ಗಳು ಕೂಡ ಹೇಳಿದ್ದಾರೆ ಗೊತ್ತಿದ್ದು ನೀವು ಯಾಕೆ ಹೀಗೆಲ್ಲ ಮೋಸ ಹೋಗ್ತೀರಾ ಕೆಲವು ಫೇಸ್ಬುಕ್ ಪೇಜಲ್ಲಿ ಬರುವಂಥವು ಇರ್ತವೆ ಅದನ್ನೆಲ್ಲ ನೀವು ಅದ್ರಲ್ಲಿ ಹೋಗಿ ಶಾಪಿಂಗ್ ಮಾಡಬೇಡಿ ಅಂತಾರೆ ಅಧಿಕೃತವಾದ ಕೆಲವಿದ್ದಾವೆ ಅಂಥದ್ರಲ್ಲಿ ಹೋಗಿ ಮಾಡಿದ್ರೆ ಒಂದು ವೇಳೆ ನಮಗೆ ಇಷ್ಟ ಆಗದಿದ್ದಲ್ಲಿ ನಾವು ರೀಪ್ಲೇಸ್ ಮಾಡ್ಬೋದು ಇಲ್ಲ ಎಕ್ಸ್ಚೇಂಜ್ ಮಾಡ್ಬೋದು ಇಲ್ಲ ನಮಗೆ ಬೇಡ ಅಂದು ವಾಪಾಸ್ಸು ಕಳಿಸಿ ದುಡ್ಡು ತಗೋಬೋದು ಮುಂಗಡಾಗಿ ಹಣ ಪಾವತಿ ಮಾಡಿದವ್ರ ಮಾಡೋ ಮಾಡೋ ಜಾಗದಲ್ಲೇ ನಮ್ಗೆ ಇಂಥ ಸಮಸ್ಯೆಗಳು ಬರೋದು ಹಣಕ್ಕೆ ಸೆಕ್ಯುರಿಟಿ ಅನ್ನೋದಿರಬೇಕು ಯಾ ನೂರು ರೂಪಾಯಿ ಆದ್ರು ಸಾವಿರ ರೂಪಾಯಿ ಆದರೂ ಅದು ಅದಕ್ಕೆ ಅಂತ ಬೆಲೆ ಇರುತ್ತೆ ಎಲ್ಲರೂ ಕಷ್ಟಪಟ್ಟು ದುಡಿದಿರೋ ದುಡ್ಡು ಇರೋದರಿಂದ ಆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸು ಅದಕ್ಕೆ ಮರ್ಯಾದೆ ಕೊಟ್ಟು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ನಮಗೆ ಸರಿಯಾದ ಸರಿಯಾದ ಸರ್ವೀಸಸ್ ಕೊಟ್ಟಾಗ ಇದು ಇಂಥ ಸರ್ವೀಸಸ್ ನಿಜಕ್ಕು ಜನಕ್ಕೆ ಉಪಯುಕ್ತ ಆಗ್ತದೆ ಆದರೆ ಕೆಲವು ಕೆಲವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ ಆದ್ದರಿಂದ ಕೆಲವು ಸರ್ತಿ ಸಮಸ್ಯೆಗಳು ಉಂಟಾಗಿರೋದಿದೆ ಅದು ಬಿಟ್ಟರೆ ಮುಖ್ಯವಾಗಿ ಸೌಲಭ್ಯಗಳೇ ಹೆಚ್ಚಾಗಿ ದೊರಕುತ್ತಿರೋದರಿಂದ ಇಂದಿನ ಕಾಲಕ್ಕೆ ಇದು ತುಂಬ ಯೂಸ್ಫುಲ್